ನೋಡಿ ರೀ ಪಕ್ಷಿಗಳು ನಮ್ಮ ಸುತ್ತಮುತ್ತ ನಮಗೆ ಇರಬೇಕು ಯಾಕೆ ಇರ್ಬೇಕಂತಿರನಾ ಅದರ ಚಿಲಿಪಿಲಿ ಶಬ್ದವನ್ನ ಕೇಳಿದ್ರೆ ನಮಗೆ ಒಂದು ಸಂಗೀತ ಹುಟ್ಟುತ್ತೆ ಅದ್ರೊಳಗೆ ಶ ಪಕ್ಷಿಗಳು ನಮ್ಮ ಆಜುಬಾಜು ಬರ್ಬೇಕಾದ್ರೆ ಅವ್ಗಳನ್ನು ನಾವು ಆಕರ್ಷಣೆ ಮಾಡ್ಬೇಕಾದ್ರೆ ಅವುಗಳಿಗೆ ಒಂದು ಸ್ವಲ್ಪಾದ್ರೂ ನಾವು ಹೊಟ್ಟೆಗೆ ಕಾಳ್ಗಳನ್ನು ಅಥವಾ ಒಂದು ಸ್ವಲ್ಪ ಅವ್ಕೆ ನೀರನ್ನು ಅಥವಾ ಒಂದು ಸ್ವಲ್ಪ ಅವ್ಕೆ ಕೂಳಿತ್ತು ಒಂದಿಷ್ಟು ಏನಾರೂ ನಾವು ಅವ್ಕೆ ಆಶ್ರಯ ಕೊಡುವುದ್ರಿಂದ ಆ ಪಕ್ಷಿಗಳು ನಮ್ಮಂತಿಕ್ ಹೆಚ್ಚು ಬರ್ತವೆ ಆ ಪಕ್ಷಿಗಳು ನಮ್ಮಂತ್ಯಕ್ ಬಂದಾಗನ ನಾವು ಅದರ ಚಿಲಿಪಿಲಿ ಶಬ್ದಗಳನ್ನು ಕೇಳ್ಸ್ಬೇಕಾಗತ್ತಲ್ಲ ಆ ಚಿಲಿಪಿಲಿ ಶಬ್ದ ಕೇಳಿ ಅದೇನೋ ಆ ಪಕ್ಷಿಗಳಿಂದೇನೋ ಬರ್ತದಲ್ಲ ಒಂದು ಥರ ಸ್ವರ ಆ ಸ್ವರ್ದೊಳ್ಗೆ ಒಂದು ಮೌಲ್ಯ ಇರ್ತದೆ ಆ ಸ್ವರ್ದೊಳ್ಗೆ ಕೇಳ್ಸ್ಬೇಕಾದಂಥ ಕಿವಿಗಳಿಗೆ ಇಂಪನ್ನ ಕೊಡ್ತದೆ ಈಗ ನಾವು ಸಾಮಾನ್ಯವಾಗಿ ಹೊರ್ಗಡೆ ಯಾವುದೇ ಒಂದು ನಾವು ಸಂಗೀತವಾದ್ಯಗಳನ್ನು ತೊಗೊಂಡ್ರೂ ಕೂಡ ಅವುಗಳ ಥರ ನ್ ನಾವು ನುಡಿಸ್ಬೌದು ವಿನಃ ಆ ಪಕ್ಷಿಗಳಿಂತೆ ನುಡ್ಸಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅಗದೀ ಈಗಿನ ಕಾಲ್ದೊಳ್ಗೆ ಸ್ಪಷ್ಟ ಇದೆ ರೀ ಯಾಕಂತ ಕೇಳಿರಿ ಪಕ್ಷಿಗಳಲ್ಲಿ ಸಾವಿರಾರು ಭೇದಗಳುಂಟು ಯಾವ ಪಕ್ಷಿಗಳು ಯಾವ ತೆರನಾಗಿ ಅವುಗಳ ಬಾಯಿಂದ ಸ್ವರ ಬರ್ತದ್ಯೋ ಯಾವ ತೆರನಾಗಿ ಅವುಗಳಿಗೆ ನಾವು ಏನೋ ನಮಗೆ ಕೊಡ್ತವೆ ಅವು ಅವು ನಮಗೆ ಏನು ಕೊಡಬೇಕು ಇವು ಎರಡನ್ನೂ ನಾವು ನಿರಂತರವಾಗಿ ನಮ್ಮ ಆಸಕ್ತಿಯಿಂದ ನಾವು ಮಾತಾಡ್ಬಕು ವಿನಃ ಅದನ್ನು ಯಾರಲ್ಲಿ ಅದನ್ನು ಕೇಳ್ಸ್ಕೊಳುವುದಲ್ಲ ಯಾರೋ ಬಂದು ಕ್ಯಾಸ್ ಅದನ್ನು ಹೇಳ್ಸೋದಲ್ಲ ನಾವೇ ಅದನ್ನು ಸ್ವತಃ ರೂಢಿ ಮಾಡ್ಕೊಂಡು ನಾವೇ ಅದನ್ನ ಸ್ವತಃ ಅವ್ಗಳನ್ನು ನಾವು ಒಂದು ಸ್ವಲ್ಪವಾದರೂ ಅವ್ಕೆ ಆಶ್ರಯ ಕೊಟ್ಟಾಗ ಮಾತ್ರ ಅವಕ್ಕೂ ನಮ್ಮಿಂದ ನೆಮ್ಮದಿ ಸಿಗುತ್ತೆ ನಮಗೂ ಅವುಗಳ ಹಾಡಿನಿಂದ ಅವುಗಳ ಒಂದು ಇಂಪಾದ ಸ್ವರವನ್ನು ಕೇಳೋದರಿಂದ ನೆಮ್ಮದಿ ಸಿಗುತ್ತೆ ಅಂತ ನನಗೆ ಭಾವನೆ ಇಂತಹ ಎಲ್ಲ ಹಾಡುಗಳು ಭಾವನೆಗಳನ್ನು ನಾವು ಅರ್ಥೈಸ್ಕೊಂಡ್ರೆ ನಮಗೆ ಒಂದಿಷ್ಟು ಅನುಕೂಲಾಕ್ಕತಿ